ಇಂದಿನ ಯುವ ಜನಾಂಗದಲ್ಲಿರುವ ನಿರುದ್ಯೋಗ ಸಮಸ್ಯೆಯ ಬಗ್ಗೆ ಅಭಿಪ್ರಾಯವನ್ನು ತಿಳಿಸುವುದಾದರೆ ತುಂಬಾ ಹೇಳಬಹುದು ಏಕೆಂದರೆ ಈಗಿರುವ ನಿರುದ್ಯೋಗದ ಆಜ್ಞೆ ನಿರುದ್ಯೋಗದ ಆಧಾರದ ಮೇಲೆಯೇ ನಮ್ಮ ದೇಶದ ಆರ್ಥಿಕತೆ ನಿಂತಿದೆ ಅದೇ ರೀತಿ ಜಿ ಡಿ ಪಿಯೂ ಸಹ ಇದರ ಮೇಲೆ ಅವಲಂಬಿತವಾಗಿರುತ್ತದೆ ಹೇಗೆಂದರೆ ಈ ಒಂದು ನಿರುದ್ಯೋಗ ಸೃಷ್ಟಿಯಾದರೆ ದೇಶದ ಆರ್ಥಿಕತೆ ಆರ್ಥಿಕತೆಯ ಬೆನ್ನೆಲುಬು ಆದ ಬೆನ್ನೆಲುಬು ಆದ ಜಿ ಡಿ ಪಿಯ ಮೇಲೆ ತುಂಬ ತೊಂದರೆಗೀಡಾಗುತ್ತದೆ ಸಪೋಸ್ ಈಗ ಸರ್ಕಾರ ಸೃಷ್ಟಿಸಿರುವ ಈ ಏನು ಈ ಶಕ್ತಿ ಯೋಜನೆ ಆಗಬಹುದು ಗೃಹಲಕ್ಷ್ಮೀ ಯೋಜನೆ ಆಗಬಹುದು ಅದೇ ರೀತಿ ನಿರುದ್ಯೋಗ ಭತ್ಯೆ ಆಗಬಹುದು ಇವೆಲ್ಲ ಯುವಕರನ್ನು ಸೋಮಾರಿತನಕ್ಕೆ ಸೃಷ್ಟಿಸುವ ಒಂದು ಅಡಿಪಾಯಗಳಾಗಿವೆ ಎಂಬ ಅಭಿಪ್ರಾಯವನ್ನು ಹೇಳಬೌದು ಹೇಗೆಂದರೆ ಈಗ ಅವರು ಕೊಡುವ ಯೋಜನೆಗಳನ್ನು ಒಂದು ಉದ್ಯೋಗ ಸೃಷ್ಟಿಸುವ ಒಂದು ಭರವಸೆಯನ್ನ ನೀಡುವುದಾಗಿ ಈ ರೀತಿಯಾದ ಕಲ್ಪನೆಯನ್ನು ಕೊಡುವುದರ ಮುಖಾಂತರ ಸರ್ಕಾರ ತುಂಬ ಎಚ್ಚೆತ್ತುಕೊಳ್ಳಬಹುದಾಗಿತ್ತು ಆದರೆ ನಮ್ಮ ಸರ್ಕಾರ ಈಗಿರುವ ಪ್ರಸ್ತುತ ಸರ್ಕಾರ ಅದನ್ನು ಕೈಗೆತ್ತಿಕೊಂಡಿಲ್ಲ ಅದನ್ನು ಬಿಟ್ಟು ಅವರಿಗೆ ಹೋಟು ಹಾಕುವ ಯಂತ್ರಕ್ಕೆ ಯಾವ ಒಂದು ಉಪ ಅಡಿಪಾಯ ಹಾಕಬೇಕೋ ಅದನ್ನು ಮಾತ್ರ ಅದನ್ನು ತನ್ನ ಮನ ಮನದಲ್ಲಿಟ್ಟುಕೊಂಡು ಪ್ರಣಾಳಿಕೆಯನ್ನು ಸಹ ಅದೇ ರೀತಿ ಸರ್ಕಾರವು ಸೃಷ್ಟಿಸಿದೆ ಅದರಿಂದ ನಿರುದ್ಯೋಗಕ್ಕೆ ಹೆಚ್ಚಿನ ಸಮಸ್ಯೆಯನ್ನು ಒಡ್ಡುತ್ತಿದ್ದಾರೆ ಮತ್ತು ಈಗ ಬಂದಿರುವ ತಂತ್ರಜ್ಞಾನವೂ ಸಹ ಈ ಒಂದು ನಿರುದ್ಯೋಗಕ್ಕೆ ಒಂದು ಕಾರಣವಾಗಿದೆ ಎಂಬ ಒಂದು ಉದಾಹರ್ಣೆಯನ್ನು ನೀಡಬೌದು ಏಕೆಂದರೆ ಮುಂಚಿನ ಕಾಲದಲ್ಲಿ ಯುವಕರಿಗೆ ಊರುಗಳಲ್ಲಿ ಗ್ರಾಮಗಳಲ್ಲಿ ಒಂದು ಕೆಲಸವನ್ನು ವಹಿಸಿದರೆ ಈಗ ಒಂದು ಯಾವುದೋ ಒಂದು ಚರಂಡಿ ಅಗೆಯುವ ಕೆಲಸ ಆಗಬಹುದು ಯಾವುದೋ ಒಂದು ಒಂದು ಮಹಡಿಯ ಒಂದು ಒಂದು ಮೇಲ್ಛಾವಣಿ ಹಾಕುವ ಒಂದು ಕಾರ್ಯ ಇರಬಹುದು ಈ ರೀತಿ ನಾನಾ ಕೆಲಸಗಳು ತುಂಬ ಜನ ಒಬ್ಬ ವ್ಯಕ್ತಿಗಳ ಒಂದು ಜನಕ್ಕೆ ಕೆಲಸ ಸಿಗುವಂಥ ಕೆಲಸ ಆಗುತ್ತಿತ್ತು ಆದರೆ ಈಗ ಬಳಸುವ ತಂತ್ರಜ್ಞಾನದಿಂದ ಜೆ ಸಿ ಬಿ ಆಗಬಹುದು ಈ ಕಂಟೆ ಕಾಂಕ್ರೆಟ್ ಮಿಷನ್ಸ್ ಆಗಬಹುದು ಈ ರೀತಿ ತುಂಬ ಅನುಕೂಲ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುತ್ತಾ ನಿರುದ್ಯೋಗದ ಕಡೆಗೆ ಜನರನ್ನು ಸೆಳೆಯುತ್ತಿದ್ದಾರೆ ಅದೇ ರೀತಿ ನಿರುದ್ಯೋಗದ ಬಗ್ಗೆ ಹೇಳಬೇಕಾದರೆ ಜನಸಂಖ್ಯೆ ಹೆಚ್ಚಾಗಿರುವುದು ಒಂದು ನಿರುದ್ಯೋಗಕ್ಕೆ ಒಂದು ತುಂಬ ಕಾರಣ ಎನ್ನಬಹುದು ಆ ಜನ ಜನಸಂಖ್ಯೆಯನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರವು ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಆದರೆ ಅದನ್ನು ಪಾಲಿಸುತ್ತಿಲ್ಲ ಯಾಕಂದರೆ ಈಗ ಆರ್ತಿಗೊಂದು ಕೀರ್ತಿಗೊಂದು ಎಂಬ ಕಲ್ಪನೆಯನ್ನು ತಂದಿತ್ತು ಆದರೆ ಅದನ್ನು ಉತ್ತರ ಭಾರತದಲ್ಲಿ ಯಾರೇ ಒಂದು ರಾಷ್ಟ್ರಗಳು ಯಾವೇ ಒಂದು ರಾಜ್ಯಗಳು ಪಾಲಿಸುತ್ತಿಲ್ಲ ನಮ್ಮ ದಕ್ಷಿಣ ಭಾರತ ರಾಜ್ಯತೆಗಳು ಸ ರಾಜ್ಯಗಳು ಈ ಜಿ ಶಿಕ್ಷಣವನ್ನು ಪಡೆದುಕೊಂಡು ಅದರ ಬಗ್ಗೆ ಮಹತ್ವವನ್ನು ಪಡೆದುಕೊಂಡು ನಿರುದ್ಯೋಗವನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಹೊರಡುತ್ತಿದ್ದಾರೆ ಉತ್ತರ ಭಾರತದ ರಾಜ್ಯಗಳಾದ ಉತ್ತರ ಪ್ರದೇಶ ಆಗಬಹುದು ರಾಜಸ್ಥಾನ ಆಗಬಹುದು ಜಮ್ಮು ಕಾಶ್ಮೀರ ಆಗಬಹುದು ಅದೇ ರೀತಿ ಉತ್ತರಾಖಂಡ ಆಗಬಹುದು ಅದೇ ರೀತಿ ಮಧ್ಯ ಪ್ರದೇಶ ಆಗಬಹುದು ಈ ರೀತಿ ಹತ್ತು ಹನ್ನೆರಡು ರಾಜ್ಯಗಳಲ್ಲಿ ನಿರುದ್ಯೋಗದ ಸಮಸ್ಯೆ ತುಂಬ ಕ್ರಮೇಣವಾಗಿ ಕಾಲಕ್ರಮೇಣವಾಗಿ ತುಂಬ ಕೈಗೆಡುತನವನ್ನು ಮಾಡುತ್ತಿದೆ ಇದರಿಂದ ಜನ ಭಯೋತ್ಪಾದನೆಗೆ ಕಳ್ಳತನಕ್ಕೆ ಈ ರೀತಿ ನಾನಾ ಒಂದು ತೊಂದರೆಗೀಡಾಗುತ್ತಿದ್ದಾರೆ ಈ ಒಂದು ಶಿಕ್ಷಣದ ಮಹತ್ವವನ್ನು ಹೆಚ್ಚಿಸಲು ಅಲ್ಲಿನ ಸರ್ಕಾರದ ವ್ಯವಸ್ಥೆಯನ್ನು ಬದಲಾಯಿಸಿದರೆ ಶಿಕ್ಷಣದ ವ್ಯವಸ್ಥೆಯನ್ನು ಬದಲಾಯಿಸಬೌದು ಈ ಒಂದು ಯೋಜನೆಗಳನ್ನು ನೀಡಿ ಜನರನ್ನು ಸೋಮಾರಿಗಳನ್ನು ಮಾಡುವುದಕ್ಕಿಂತ ಶಿಕ್ಷಣಕ್ಕೆ ಯೋಜನೆಯನ್ನು ನೀಡಿ ಶಿಕ್ಷಣಕ್ಕೆ ಒಂದು ಉಚಿತ ಸೌಲಭ್ಯಗಳನ್ನು ನೀಡುವುದರ ಮುಖಾಂತರ ಶಿಕ್ಷಣಕ್ಕೆ ಉಚಿತ ಸೌಲಭ್ಯಗಳನ್ನು ನೀಡುವುದರ ಮುಖಾಂತರ ಶಿಕ್ಷಣವನ್ನು ಎಚ್ಚೆತ್ತು ಮಾಡಿ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಿ ಅಲ್ಲಿನ ಶಿಕ್ಷಕರ ನೇಮಕಾತಿಯನ್ನು ಮಾಡಿ ಸರ್ಕಾರಿ ಶಾಲೆಗಳನ್ನು ತೆರೆಸುವುದರ ಮುಖಾಂತರ ಸರ್ಕಾರಿ ಶಾಲೆಗಳನ್ನು ತೆರೆಸುವುದರ ಮುಖಾಂತರ ಅಲ್ಲಿನ ಜನರಲ್ಲಿ ಅರಿವು ಮೂಡಿಸುವುದರ ಮುಖಾಂತರ ನಿರುದ್ಯೋಗವನ್ನು ಓಡಿಸಿ ಅಲ್ಲಿ ಆ ಕ್ಷೇತ್ರಗಳಲ್ಲಿ ಉದ್ಯೋಗಗಳನ್ನು ಸೃಷ್ಟಿಸಿ ಅದೇ ರೀತಿ ಕಾರ್ಖಾನೆಗಳನ್ನು ತೆರೆದು ಒಳ್ಳೆಯ ಕೈಗಾರಿಕೆಗಳನ್ನು ತೆರೆದು ಅಲ್ಲಿ ಜನಸಂಖ್ಯೆಗೆ ಉದ್ಯೋಗವನ್ನು ಸೃಷ್ಟಿಸಿ ನಾನಾ ರೀತಿಯ ಉದ್ಯೋಗಗಳನ್ನು ಸೃಷ್ಟಿಸುವುದರ ಮುಖಾಂತರ ನಿರುದ್ಯೋಗವನ್ನು ಹೋಗಲಾಡಿಸಬಹುದು ಅದೇ ರೀತಿ ಸರ್ಕಾರವು ಯಾವ ರೀತಿ ಕ್ರಮ ಕೈಗೊಳ್ಳಬೇಕೆಂದರೆ ಯಾವುದೇ ಒಂದು ವೋಟ್ ಹಾಕುವ ಪ್ರಣಾಳಿಕೆಯನ್ನು ನೀಡುವುದರ ಮುಖಾಂತರ ಅದೇ ರೀತಿ ಐದು ವರ್ಷ ಒಂದು ಏನೇ ಅಭಿವೃದ್ದಿಯ ಒಂದು ಮಂತ್ರವನ್ನು ಸೃಷ್ಟಿಸುತ್ತಾರೋ ಆ ಅಭಿವೃದ್ದಿ ಮಂತ್ರದಲ್ಲಿ ಕೈಗಾರಿಕೆಗಳಿಗೆ ಅತಿ ಹೆಚ್ಚು ಒಂದು ಭರವಸೆಯನ್ನು ನೀಡುವುದರ ಮುಖಾಂತರ ಅದೇ ರೀತಿ ವರ್ಷಕ್ಕೊಮ್ಮೆ ಬಜೆಟ್ಟನ್ನು ಮಂಡಿಸುವ ಆರ್ಥಿಕ ಬಜೆಟ್ಟನ್ನು ಮಂಡಿಸುವ ಒಂದು ಯೋಜನೆಯಲ್ಲಿ ಬಜೆಟ್ನಲ್ಲಿ ಕೈಗಾರಿಕೆಗಳಿಗೆ ಹೆಚ್ಚು ಪ್ರೋತ್ಸಾಹ ನೀಡುವುದರ ಮುಖಾಂತರ ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸಬೌದು ಉದ್ಯೋಗಗಳನ್ನು ಸೃಷ್ಟಿಸಬಹುದು ಅದೇ ರೀತಿ ಇಲಾಖೆಗಳಲ್ಲಿ ಅಂದರೆ ಈಗ ಆಹಾರ ಮತ್ತು ನಾಗರೀಕ ಸರಬರಾಜು ಇಲಾಖೆ ಅದೇ ರೀತಿ ಈಗ ಶಿಕ್ಷಕರ ಇಲಾಖೆ ಅದೇ ರೀತಿ ಈಗ ಕಟ್ಟಡ ಮತ್ತು ಕಾರ್ಮಿಕ ಇಲಾಖೆ ಅದೇ ರೀತಿ ಇಂಜಿನಿಯರ್ ಇಲಾಖೆ ಅದೇ ರೀತಿ ಎಸ್ ಟಿ ಎ ಎಫ್ ಡಿ ಎ ಕೆ ಎ ಎಸ್ ಪಿ ಡಿ ಓ ಈ ರೀತಿ ಅನೇಕ ಹುದ್ದೆಗಳನ್ನು ಸೃಷ್ಟಿಸುವುದರ ಮುಖಾಂತರ ಸ್ ಸೃಷ್ಟಿಸುವುದರ ಮುಖಾಂತರ ಉದ್ಯೋಗವನ್ನು ಸೃಷ್ಟಿಸಿ ಅದರಲ್ಲಿ ಹೆಚ್ಚಿ ಹೆಚ್ಚಿ ಹೆಚ್ಚಿನದಾಗಿ ಸರ್ಕಾರವು ಮುಂಚೂಣಿಯಲ್ಲಿರಬೇಕು ಈ ರೀತಿ ಮಾಡಿದ ಮುಖಾಂತರ ಈ ಈ ರೀತಿ ಮಾಡುವುದರ ಮುಖಾಂತರ ಉದ್ಯೋಗಗಳನ್ನು ಸೃಷ್ಟಿಸಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವುದರ ಮುಖಾಂತರ ಅಲ್ಲಿ ಯುವ ಜನಾಂಗದಲ್ಲಿ ಒಳ್ಳೆಯ ಅಬಿಪಾ ಒಳ್ಳೆಯ ಒಂದು ಸ್ ಒಳ್ಳೆಯ ಒಂದು ಅಭಿಪ್ರಾಯವನ್ನು ಕಾಣಿ ನಿರುದ್ಯೋಗವನ್ನು ಹೋಗಲಾಡಿಸುವ ಒಂದು ಪ್ರಯತ್ನವನ್ನು ಮಾಡಬಹುದು ಅದೇ ರೀತಿ ಜನಸಂಖ್ಯೆಯನ್ನು ಜನಸಂಖ್ಯೆಯನ್ನು ಮೊದಲು ತಡೆಗಟ್ಟಿದರೆ ದೇಶವು ನಿರುದ್ಯೋಗ ಸಮಸ್ಯೆಯನ್ನು ಅರ್ಧ ತಡೆಗಟ್ಟಷ್ಟು ಅನುಕೂಲ ಆಗುತ್ತದೆ ಯಾಕೆಂದರೆ ಕೆಲಸ ಇರುವುದು ಒಂದು ಜನ ಇರುವುದು ಹತ್ತು ಈ ರೀತಿ ನಿರುದ್ಯೋಗಗಳಲ್ಲೇ ಅನೇಕ ರೀತಿ ನಿರುದ್ಯೋಗಗಳು ಮರೆಮಾಚಿದ ನಿರುದ್ಯೋಗ ತಾಂತ್ರಿಕ ನಿರುದ್ಯೋಗ ಏನು ಇನ್ನೂ ಅನೇಕ ರೀತಿಯ ತಂತ್ರಜ್ಞಾನಗಳನ್ನ ಅಳವಡಿಸ್ಕೊಂಡ ನಿರುದ್ಯೋಗ ಈ ರೀತಿ ಅನೇಕ ನಿರುದ್ಯೋಗಗಳು ಸೃಷ್ಟಿಯಾಗುತ್ತಿರುವ ಕಾರಣ ಇದನ್ನು ಹೋಗಲಾಡಿಸಿ ಇದನ್ನು ಹೋಗಲಾಡಿಸೋದರ ಮುಖಾಂತರ ನಿರುದ್ಯೋಗವನ್ನು ಸಂಪೂರ್ಣವಾಗಿ ಕಿತ್ತು ಒಗೆದು ಉದ್ಯೋಗ ಭರಿತ ರಾಷ್ಟ್ರವನ್ನಾಗಿ ಮಾಡಿದಾಗ ದೇಶವು ಅಭಿವೃದ್ದಿಯತ್ತ ಸಾಗುತ್ತದೆ ಜಿ ಡಿ ಪಿಯು ಹೆಚ್ಚಾಗುತ್ತದೆ ಅದೇ ರೀತಿ ರಾಷ್ಟ್ರೀಯ ಭದ್ರತೆ ಹೆಚ್ಚಾಗುತ್ತದೆ ರಾಷ್ಟ್ರೀಯ ಪ್ರಗತಿ ಹೆಚ್ಚಾಗುತ್ತದೆ ಮುಂದುವರೆದ ದೇಶವಾಗಿ ಒಮ್ಮೆ ದೇಶವು ನಮ್ಮ ದೇಶವು ಕಾಣ ಕಾಣತೊಡಗುತ್ತದೆ ಈ ರೀತಿ ಮಾಡಲು ಸರ್ಕಾರವು ಅನೇಕ ರೀತಿಯ ಯೋಜನೆಗಳನ್ನು ಹಾಕಿಕೊಂಡು ಯುವ ಜನರನ್ನು ಸೆಳೆಯುತ್ತಾ ಯುವಕರಿಗೆ ನಿರುದ್ಯೋಗ ಭತ್ಯೆಯನ್ನು ನೀಡಿ ಅವರನ್ನು ಸೋಮಾರಿಗಳನ್ನಾಗಿ ಮಾಡುವುದಕ್ಕಿಂತ ಯುವಕರಿಗೆ ಕೌಶಲ್ಯ ಇರುವಂಥ ಯುವಕರಿಗೆ ಕೆಲಸವನ್ನು ನೀಡುವುದರ ಮುಖಾಂತರ ಯಾವುದೇ ಒಂದು ಉದ್ಯೋಗ ಸರ್ಕಾರಿ ಮತ್ತು ಸರ್ಕಾರಿ ಮತ್ತು ಸರ್ಕಾರಿ ಅಥವಾ ಯಾವುದೇ ಪ್ರೈವೇಟ್ ಅಥವಾ ಗೌರ್ಮೆಂಟೆಂದು ಯಾವುದೇ ಪಬ್ಲಿಕ್ ಅಥವಾ ಗೌರ್ಮೆಂಟ್ ಅಂದು ನೋಡದೇ ಯಾವುದೇ ಒಂದು ಕಂಪನಿ ಅಥವಾ ಒಂದು ಸಂಸ್ಥೆಗಳಲ್ಲಿ ಉದ್ಯೋಗಗಳನ್ನು ನೀಡುವುದರ ಮುಖಾಂತರ ಯುವಕರಿಗೆ ಯುವಕ ಯುವ ಸಬಲೀಕರಣ ಮಾಡೋದರ ಮುಖಾಂತರ ಅತಿ ಹೆಚ್ಚು ಗಮನ ಸೆಳೆದು ಸರ್ಕಾರವು ಕೈಗೆತ್ತಿಕೊಳ್ಳಬೇಕು ಅನೇಕ ರೀತಿ ಯೋಜನೆಗಳನ್ನು ಹಾಕಿಕೊಳ್ಳಬೇಕು ತಿಂಗಳಿಗೊಮ್ಮೆ ಉದ್ಯೋಗ ಮೇಳವನ್ನು ಜಿಲ್ಲಾವಾರು ತಾಲೂಕುವಾರು ಪಂಚಾಯತಿ ಮಟ್ಟದಲ್ಲಿ ಉದ್ಯೋಗ ಮೇಳಗಳನ್ನು ನಡೆಸಿದರೆ ಪಂಚಾಯತಿ ಮಟ್ಟದಲ್ಲಿ ಉದ್ಯೋಗ ಮೇಳಗಳನ್ನ ನಡೆಸಿದರೆ ಅಲ್ಲಿನ ಸಂಸ್ಥೆಗಳಿಗೆ ಮೂಲಭೂತ ಸೌಕರ್ಯ ಹೊಂದಿರುವ ಸಂಸ್ಥೆಗಳಿಗೆ ಅಲ್ಲಿನ ಒಂದು ನಿ ಉದ್ಯೋಗ ಉದ್ಯೋಗಸ್ಥರಿಗೆ ಕೆಲಸವನ್ನು ನೀಡೋದರ ಮುಖಾಂತರ ಯಾವುದೇ ಒಂದು ಜಾತಿ ಮೀಸಲಾತಿ ಯಾವುದೇ ಒಂದು ಶೈಕ್ಷಣಿಕ ಮೀಸಲಾತಿ ಒಂದಿರ್ ಕೌಶಲ್ಯ ಇರುವಂಥ ವ್ಯಕ್ತಿಗಳಿಗೆ ಉದ್ಯೋಗವನ್ನು ನೀಡುವುದರ ಮುಖಾಂತರ ನಿರುದ್ಯೋಗವನ್ನು ಹೋಗಲಾಡಿಸಿ ಅಲ್ಲಿನ ಜನರಿಗೆ ಅನುಕೂಲ ಮಾಡಿದರೆ ದೇಶವು ಬೆಳೆಯುತ್ತದೆ ಅಲ್ಲಿನ ಪಂಚಾಯತಿ ಬೆಳೆಯುತ್ತದೆ ಅದೇ ರೀತಿ ಆ ದೇಶ ಪ್ರಗತಿಯತ್ತ ಸಾಗುತ್ತದೆ ಹಾಗೆ ಯಾವುದೇ ರೀತಿ ಯಾವುದೇ ರಾಜ್ಯವನ್ನು ಮುಂದಕ್ಕೆ ಅದೇ ಅದು ಮುಂದೆ ಜಿ ಡಿ ಪಿಯನ್ನು ತನ್ನ ಹೆಚ್ಚಿಸಿಕೊಂಡು ಅತಿ ಹೆಚ್ಚು ಡಿ ಪಿಯನ್ನು ಹೊಂದಿರುವ ರಾಜ್ಯವಾಗಿ ಮಾರ್ಪಾಟಾಗುತ್ತೆ ಎಂಬುದು ನನ್ನ ಅಭಿಪ್ರಾಯವಾಗಿದೆ ಯಾವ ಸ್ಥಳದಲ್ಲಿ ಯಾವ ಕಂಪನಿಗೆ ಅನೂಕೂಲಕರವಾದ ವಾತಾವರಣವಿದೆಯೋ ಮೂಲಭೂತ ಸೌಕರ್ಯಗಳಿದೆ ಆ ಒಂದು ಪ್ರದೇಶದಲ್ಲಿ ಈಗ ಸಪೋಸ್ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಈ ಕರಾವಳಿ ತೀರಗಳಾಗಿದ್ದಾವೆ ಅಲ್ಲಿ ಏನು ಜಲ ವಿದ್ಯುತ್ ಶಕ್ತಿಗೆ ತುಂಬ ಅನುಕೂಲವಾದ ಪ್ರ ಪ್ರ ವಾತಾವರಣವಾಗಿರೋದ್ರಿಂದ ಜಲ ವಿದ್ಯುತ್ ಶಕ್ತಿಗೆ ಒತ್ತನ್ನು ನೀಡುವುದರ ಮುಖಾಂತರ ಅಲ್ಲಿ ನಾವು ಅದರ ಒಂದು ಏಳಿಗೆಯನ್ನು ಹೆಚ್ಚಾಗಿ ಮಾಡಬಹುದು ಈ ರೀತಿ ನಿರುದ್ಯೋಗವನ್ನು ಒಂದು ಸಾಂಕ್ರಾಮಿಕ ರೋಗವನ್ನಾಗಿ ಹರಡಲು ಬಿಡದೇ ಅದನ್ನು ಲಸಿಕೆಯನ್ನು ನೀಡಿ ಅಂದರೆ ಸರ್ಕಾರ ಎಚ್ಚೆತ್ತುಕೊಂಡು ಎಚ್ಚೆತ್ತುಕೊಂಡು ಅದನ್ನು ಅಲ್ಲಿಂದ ಅಲ್ಲಿಗೆ ಕಿತ್ತು ಹಾಕಲು ನಿರುದ್ಯೋಗದಿಂದ ಉದ್ಯೋಗದ ಕಡೆಗೆ ಜನರನ್ನು ಸೆಳೆಯುವುದರ ಮುಖಾಂತರ ಅದಕ್ಕೇ ಆದಂಥ ಒಂದು ಯೋಜನೆಗಳನ್ನು ಆಕಿದ್ಕೊಲ್ಲುವುದರ ಮುಖಾಂತರ ಸರ್ಕಾರವು ತನ್ನ ಒಂದು ಕ್ರಮವನ್ನು ಕೈಗೊಂಡರೆ ನಿರುದ್ಯೋಗ ಒಂದು ಎಂಬ ಸಮಸ್ಯೆಯನ್ನು ಬುಡ ಸಮೇತ ಕಿತ್ತು ಹಾಕಬಹುದೆಂಬುದು ನನ್ನ ಅಭಿಪ್ರಾಯವಾಗಿದೆ ಧನ್ಯವಾದಗಳು